ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಮಯ್ಯ ಬಾನು ನೀವು ಬೆಳೆಸಲು ಇಷ್ಟಪಡುವ ಸಸ್ಯ ಅಥವಾ ಹೂವುಗಳನ್ನು ಯಾವುದಾದರು ಮತ್ತು ಏಕೆ ನನಗೆ ಹೂವುಗಳಂದ್ರೆ ತುಂಬ ಇಷ್ಟ ರೋಸ್ ಹೂವು ಯಾವುದಾದ್ರೂ ಹೂವು ಆಯಿತು ಬೆಳೆಸೋದಂದ್ರೆ ತುಂಬಾ ಇಷ್ಟ ಹೊಲ್ದಲೆಲ್ಲ ಕೆಲಸ ಮಾಡಿದೀವಿ ಅಪ್ಪಾಜಿದು ತೋಟ ಹೊಲ ಇತ್ತು ಅದರಲ್ಲಿ ಸಹ ಒಂದು ಭಾಗ ಅರ್ಧ ಭಾಗ ಅಷ್ಟು ಹೂವು ಆಯಿತು ಹಣ್ಣಾಯ್ತು ತರಕಾರಿ ಇವನ್ನೆಲ್ಲ ಬೆಳ್ಸಿದೀವಿ ಅದಕ್ಕೆ ಗೊಬ್ಬರ ಹಾಕೋದು ಪ್ರತಿಯೊಂದನ್ನು ಎಲ್ಲ ಕೆಲ್ಸನೂ ಮಾಡಿದೀವಿ ಹೂವು ಬೆಳೆಸೋದಂದ್ರು ಅದನ್ನು ಚಿಕ್ಕ ಮಗು ಥರ ನೊ ನೋಡಿ ಹೇಗ್ ನೋಡ್ಕೊತೀವಿ ಅದೇ ರೀತಿನೂ ಅವನ್ನು ನೋಡಿಕೋಬೇಕು ಅದರ ಕಡೆ ಏನಾದರೂ ಕಸ ಏನಾದರೂ ಬೆಳೆದಿತ್ತಂದ್ರೆ ಅದನ್ನು ಕಿಳ್ಬೇಕು ಹೊಲ್ದಲ್ಲೆಲ್ಲ ಕೆಲಸ ಮಾಡಿದೀವಿ ಫಸ್ಟು ಏನಾದರೂ ಟೊಮೊಟೊ ಅದು ಬೆಳೀಲಿ ಅದು ನೆಡುವಾಗ ಫಸ್ಟು ಅಪ್ಪಾಜಿ ಯಾವಾಗಲೂ ನಮ್ಮ ಕೈಯಿಂದಲೇ ನಾನು ಮತ್ತು ನನ್ನ ತಂಗಿ ಪೂಜೆ ಮಾಡಿಬಿಟ್ಟು ಸ್ಟಾರ್ಟಿಂಗ್ ನಮ್ಮ ಕೈಯಿಂದನೇ ಕೆಲಸ ಮಾಡಿಸೋದು ಫಸ್ಟ್ ಬೀಜ ಇರಿಸಿ ಆದಮೇಲೇನೆ ಬೇರೆಯವ್ರ ಕೈಯಲ್ಲಿ ಕೆಲ್ಸದವ್ರ ಕೈಯಲ್ಲಿ ಮಾಡಿಸ್ತಿದ್ದರು ಒಳ್ಳೆಯದಾಗಿ ಬರಲಿ ಅಂತಂದೇಳಿ ಮಕ್ಳ ಕೈಯಲ್ಲಿ ಮಾಡಿಸಿದ್ರು ತುಂಬ ಚೆನ್ನಾಗ್ ಬಂದಿತ್ತು ತುಂಬ ಹಳ್ಳಿ ಹತ್ತಿ ಹಳ್ಳಿ ಇದನ್ನೆಲ್ಲನೂ ಬೆಳ್ಸಿದೀವಿ ತುಂಬ ಚೆನ್ನಾಗ್ ಬಂದಿತ್ತು ನನಗೆ ಹೂವು ಬಿಡಿಸೋ ಬೆಳೆಸೋದಂದ್ರೆ ತುಂಬಾ ಇಷ್ಟ ಮನೆಯಲ್ಲಿ ಗಿಡ ಪಾಟಲ್ಲಿ ಹೂವುಗಳನ್ ಬಿಡಿಸೋದು ತುಂಬಾ ಇಷ್ಟ ಮನೆಯಲ್ಲಿ ನಾನು ಅದನ್ನು ಮಾಡಿದೀನಿ ತುಂಬ ಚೆನ್ನಾಗ್ ಬಂದಿದೆ ಅದಕ್ಕೆ ದಿನಾ ನೀರು ಹಾಕ್ಕೊತಾನೆ ಇರಬೇಕು ಏನಾದರೂ ಕಸ ಏನಾದರೂ ಇತ್ತಂದರೆ ತೆಗೆದಾಕ್ಬೇಕು ಮತ್ತು ಅದಕ್ಕೆ ಕೆಮ್ಮಣ್ಣು ಹಾಕ್ಬೇಕು ಗೊಬ್ಬರ ಹೇ ಗೊಬ್ಬರ ಆಯಿತು ಅಂಗ್ಡಿಯಲ್ಲಿ ತಗೊಂಡು ಬಂದಾದರೂ ಆಗ್ಬೋದು ಇಲ್ಲ ನಮಗದು ಬೇಡ ಅಂತ ಅನಿಸಿದ್ರೆ ಗೊಬ್ರ ಹಸುದು ಅದು ಸಗಣಿ ಏನಿರುತ್ತೆ ಅದು ತುಂಬ ಒಳ್ಳೆದು ಗಿಡಗಳಿಗೆ ಸಸ್ಯ ಆಹಾರಗಳಿಗೆ ತುಂಬಾ ಒಳ್ಳೆಯದದು ಅದಕ್ಕೆ ಗಿಡ ಚೆನ್ನಾಗ್ ಬೆಳೆಯುತ್ತೆ ಅದನ್ನು ತಗೊಂಡ್ ಬಂದು ನೀರಲ್ಲಿ ಹಾಕಿ ಕಲಸಿ ಆ ನೀರನ್ನ ಅದಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿ ಬೆಳೀತಾವು ಹೂವು ಕೂಡ ತುಂಬ ಚೆನ್ನಾಗ್ ಬರ್ತಾವು ನಾವು ಮನೆಯಲ್ಲಿ ಮಾಡಿದೀವಿ ಪಾಟ್ ರೋಸು ರೋಸ್ ಎಲ್ಲೋ ಮತ್ತು ರೆಡ್ಡು ಬೆಳೆಸಿದೀವಿ ತುಂಬ ಚೆನ್ನಾಗ್ ಬಂದಿದೆ ಅದನ್ನು ದಿನ ಸ್ ಕಾಲೇಜಿಗೆ ಇಟ್ಕೊಂಡೋಗ್ತೀವಿ ತಂಗಿಗೆ ತಲೆ ಬಾಚಿ ಜಡೆ ಹಾಕಿ ಅವ್ಳಿಗೂ ಇಡುತಿದ್ವಿ ದಿನಾ ಒಂದು ಇಡಲೇ ಬೇಕು ತಂಗಿಗೆ ಇಲ್ಲ ಅಂದರೆ ಅಳುತ್ತಾಳೆ ಹೂವುಗಳು ಬೆಳೆಸಿದ್ರೆ ತುಂಬ ಒಳ್ಳೆಯದು ಅದನ್ನು ಹೂವು ಕಟ್ಟೋದು ತುಂಬ ಇಷ್ಟ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ ಅದನ್ನು ಮೊಗ್ಗು ಬಿಟ್ಟಿದೆ ಹೂವು ಬಳ್ಳಿಯಿಂದ ಅದನ್ನು ಕಿತ್ತುಬಿಟ್ಟು ಅದನ್ನು ಜೋಡಿಸಿ ತಲೇಲಿ ಡೈಲಿ ಕಾಲೇಜಿಗೆ ಇಟ್ಕೊಂಡೋಗ್ತೀವಿ ಮತ್ತು ಮನೆಯಲ್ಲಿ ಚಿಕ್ಕು ಹಣ್ಣು ಆ್ಯಪಲ್ಲು ಇವೂ ಗಿಡಾನ ಬೆಳ್ಸಿದೀವಿ ಮತ್ತು ಮಲ್ಲಿಗೆ ಹೂವಿನ್ ಗಿಡ ಬೆಳ್ಸಿದೀವಿ ಮಾವಿನ ಹಣ್ಣಿನ್ ಗಿಡ ಬೆಳ್ಸಿದೀವಿ ಮತ್ತು ಕೆಳ್ಗಡೆ ಎಲ್ಲ ಗ್ರಾಸ್ ಟೈಪೆಲ್ಲ ಗಿಡಾನ ಬೆಳ್ಸಿದೀವಿ ತುಂಬ ಚೆನ್ನಾಗ್ ಗಾಡವಂದು ಗಾರ್ಡನ್ ಟೈಪು ಮಾಡಿದೀವಿ ತುಂಬ ಚೆನ್ನಾಗ್ ಕಾಣಿಸುತ್ತೆ ಮನೆಯಲ್ ಆ ಥರ ಇದ್ದರೆ ಮತ್ತು ಪಾಟುಗಳಲ್ಲಿ ಬೀಜವನ್ನೆಲ್ಲ ಇಟ್ಟು ಹೂವುಗಳ್ ಹೂವು ಇಟ್ಟಿಂದೆ ಹೂವು ಬಿಡೋ ಬಿಟ್ಟು ಬಿಟ್ಟು ಚೆನ್ನಾಗ್ ತುಂಬ ಚೆನ್ನಾಗಿ ಬಿಡ್ತಾವು ಅವನ್ನ ಶೋಕೇಸ್ ಟೈಪು ಮನೆ ಹೊರ್ಗಡೆ ಇಡ್ಬೋದು ಕಂಪೌಂಡ್ ಮೇಲಾಯಿತು ಕಂಪೌ ಮತ್ತು ಮನೆ ಹಿಂದ್ಗಡೆ ಕಂಪೌಂಡ್ ಅಲ್ಲಿ ಇಡಬೇಕು ತುಂಬ ಚೆನ್ನಾಗಿರುತ್ತೆ ಮತ್ತು ಬಾಲ್ಕನಿ ಟೈಪ್ ಮಾಡಿದಾಗ ಅಲ್ಲೆಲ್ಲ ಸುತ್ತಲೂ ಇಡ್ಬೋದು ತುಂಬ ಚೆನ್ನಾಗ್ ಕಾಣಿಸುತ್ತೆ ಶೋಕಿನೂ ಆಗುತ್ತೆ ಮತ್ತು ನಾವು ಒಂದು ಹೂವುನ್ ಬೆಳೆಸ್ದಂಗು ಆಗುತ್ತೆ ಚೆನ್ನಾಗ್ ಕಾಣಿಸುತ್ತೆ ಹೂವು ನಮ್ಮಮನೆಯಲ್ಲೂ ತುಂಬ ಚೆನ್ನಾಗ್ ಬಿಡುತ್ತೆ ಮಲ್ಲಿಗೆ ಹೂವಿಂದು ಎಲ್ಲರೂ ಬಂದು ಮಲ್ಲಿಗೆ ಹೂವು ನನಗು ಒಂದು ಸ್ವಲ್ಪ ಕೊಡಿ ಅಂತಂದೇಳಿ ದಿನ ಹರ್ಕೊಂಡೋಗಿ ಅದನ್ನು ಪೂಜೆಗೆ ಇಡ್ತಾರೆ ಇದು ದಾಸವಾಳದ್ ಹೂವು ಇವನ್ನೆಲ್ಲ ಕಿತ್ಕೊಂಡೋಗಿ ಪೂಜೆಗಿಟ್ಟು ಪೂಜೆ ಮಾಡ್ತಾರೆ ದೇವರಿಗಿಟ್ಟು ಅದು ಅದರದ್ದು ಬೀಜ ಇದ್ದರೆ ನಮಗೂ ಕೊಡಿರಿ ನಾವು ಹಾಕ್ತೀವಿ ಅಂತಂದು ಎಷ್ಟೋ ಜನ ಕೇಳಿದರು ಕೊಟ್ಟಿದೀವಿ ಅವ್ರ ಮನೆಯಲ್ಲಿ ಕೂಡ ತುಂಬ ಚೆನ್ನಾಗ್ ಬಂದಿದಾವು ಹೂವು ಬಿಡಾತ್ತವು ಅವರು ಹೇಳ್ತಾರೆ ಹೂವು ಬಿಟ್ಟಾವು ನಮ್ಮಮನೆಯಲ್ಲಿ ನೀವು ಗಿಡ ಬೀಜ ಕೊಟ್ಟಿದ್ರಲ್ಲ ಅವನ್ನ ಹುಟ್ಸಿದೀವಿ ಅಂತಂದೇಳ್ತಾರೆ ತುಂಬ ಚೆನ್ನಾಗ್ ಬಂದಿದಾವು ಅಂತಂದೇಳ್ತಾರೆ ಮತ್ತು ಇದನ್ನ ಇನ್ನು ಕೆಲವೊಂದಿಷ್ಟು ಜನಕ್ಕೆ ಕೊಟ್ಟಿದೀವಿ ಅವರು ಇನ್ನೂ ಬೆಳೀತ ಇದಾವು ಅಂತಂದೇಳಿ ಹೇಳ್ತಾರೆ ತುಂಬ ಚೆನ್ನಾಗ್ ಬಂದಿದೆ ಮತ್ತು ಟೊಮಟೊ ಟೊಮೆಟೊ ಗಿಡಾನೂ ನಾವು ಮನೆಯಲ್ಲಿ ಹಾಕಿದೀವಿ ಅವು ಸಣ್ಣ ಸಣ್ಣ ಟೊಮೆಟೊ ಬಿಟ್ಟಾಗ ಅದು ಜಾಸ್ತಿ ದೊಡ್ಡ ಆಗೋಂಗಿಲ್ಲ ಸಣ್ಣವೆ ಇರ್ತವೆ ನೋಡಿರಿ ಅವನ್ನು ಹರ್ಕೊಂಡ್ ಅಡುಗೆ ಮಾಡಿದರೆ ಅದು ತುಂಬ ರುಚಿಯಾಗಿರುತ್ತೆ ಅಡುಗೆ ಆ ಒಂದು ವೆಜಿಟೇಬಲ್ಸ್ ಕೂಡಾನೂ ಬೆಳ್ಸಿದೀವಿ ಈರುಳ್ಳಿ ಈರುಳ್ಳಿ ಆಯಿತು ಆಲೂಗಡ್ಡೆ ಆಯಿತು ಆಲೂಗಡ್ಡೆ ಬೆಳ್ಸಿದೀವಿ ನಾನು ತುಂಬ ಚೆನ್ನಾಗ್ ಬಂದಿದಾವೆ ಆಲೂಗಡ್ಡೆ ಮತ್ತು ಚಿಕ್ಕು ಹಣ್ಣು ಕೂಡಾನೂ ಬೆಳ್ಸಿದೀವಿ ಚಿಕ್ಕು ಹಣ್ಣು ಅದ್ರೊಳಗಡೆ ಬೆಳೆದಿಂದೆ ಹಣ್ಣಾಗಿಂದೆ ಅದನ್ನು ಹರ್ಕೊಂಡು ಅಕ್ಕಿ ಒಳಗಡೆ ಇಟ್ಟು ತಿಂದಿದೀವಿ ತುಂಬ ಚೆನ್ನಾಗಿದೆ ತುಂಬ ಸ್ವೀಟಾಗಿರುತ್ತೆ ಸೀತಾಫಲ ಅಂತಾರಲ್ಲ ಅದನ್ನು ನಮ್ಮಮನೆಗಿದೆ ಅದನ್ನು ಬೆಳ್ಸಿದೀವಿ ಈ ಸೀಸನಲ್ಲಿ ಬೆಳೆಯೋದಿಲ್ಲ ಅವಾಗೆಲ್ಲ ಒಂದು ತಿಂಗಳಿಂದೆ ಬೆಳ್ಸಿದ್ದು ಒಂದು ತಿಂಗಳಿಂದೆ ಜಗ್ಗಿ ಹಣ್ಣು ಬಿಟ್ಟಿದ್ದವು ಅದನ್ನು ನಾವು ತಿಂದೀವ್ ಮತ್ತು ನಮ್ಮ ದೊಡ್ಡಪ್ಪನವ್ರ ಮನೆಗೂ ಕೊಟ್ಟು ಕಳ್ಸಿದೀವಿ ತುಂಬ ಸ್ವೀಟಾಗಿ ಬಂದಿದಾವು ವೆಜಿಟೇಬಲ್ಸ್ ಕೂಡಾನೂ ಬೆಳ್ಸಿದೀವಿ ನಮ್ಮೂರಲ್ಲಿ ಅದನ್ನು ವ್ಯಾಪಾರ ಮಾಡೋಕ್ಕು ಮಾರ್ತೀವಿ ಮನೆಯಲ್ಲಿ ಮತ್ತು ಮಾರ್ಕೆಟಿಗೆ ಹೋಗ್ಬಿಟ್ಟು ಕೊಡ್ತೀವಿ ತುಂಬಾ ರೇಟು ಇರುತ್ತೆ ಹೂವನ್ನು ಮಾ ಅದನ್ನು ಮಲ್ಲಿಗೆ ಹೂವು ಬಿಡ್ತಾವಲ್ಲ ಅವುನ್ನ ಕಿತ್ಕೊಂಡು ಅವನ್ನು ಜೋಡಿ ಪೋಣಿಸ್ತೀವಿ ಹೂವುನ್ನ ಪೋಣಿಸಿಬಿಟ್ಟು ಮಾರ್ತೀವಿ ಡೈಲಿ ವ್ಯಾಪಾರ ಚೆನ್ನಾಗಾಗತ್ತೆ ಹೂವು ಸಾಯಂಕಾಲದ ತನಕಾನೂ ಏನೂ ಆಗಿರೋಂಗಿಲ್ಲ ನೀರಾಕಿಬಿಟ್ಟು ಇಟ್ಟಿರ್ತೀವಿ ಒಂದು ಬುಟ್ಟಿ ಒಳಗಡೆ ಅದನ್ನು ದಿನಕ್ಕೆ ಎಷ್ಟು ಬೇಕು ಅಷ್ಟು ಪೋಣಿಸ್ಕೊಂಡು ಹೋಗಿ ಮಾರ್ತೀವಿ ಮತ್ತು ಮನೆಯಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ಡೇ ಮತ್ತು ಅವುನ್ನ ಪೋಣಿಸ್ತೀವಿ ಏನು ಪೋಣಿಸ್ಬಿಟ್ಟು ನೀರಾಕಿ ತಣ್ಣಂದು ಅರಿವೆ ಮಾಡಿ ಅದ್ರಮೇಲ್ ಮುಚ್ಚಿಡ್ತೀವಿ ಹೂವು ಏನೂ ಬಾಡಿರೋಂಗಿಲ್ಲ ಚೆನ್ನಾಗಿರುತ್ತೆ ಡೈಲಿ ವ್ಯಾಪಾರ ಚೆನ್ನಾಗಿರತ್ತೆ ಮತ್ತು ತಮ್ಮ ಅಣ್ಣಾಆಯ್ತು ಅದನ್ನು ತಗೊಂಡೋಗಿ ಯಾರ್ಯಾರು ಹೂವು ಕೇಳಿರ್ತಾರೆ ಅವ್ರ ಮನೆಗೋಗಿ ಕೊಟ್ಟು ಬರ್ತಾನೆ ಅವನು ಅದನ್ನು ಕೊಟ್ಟುಬಿಟ್ಟು ಸ್ಕೂ ಅವನು ಸ್ಕೂಲಿಗೆ ಹೋಗ್ತಾನೆ ನಾವು ಹೂವು ಪೋಣಿಸ್ತೀವಿ ಅಪ್ಪ ಅಮ್ಮನೂ ಹೂವು ಪೋಣಿಸ್ತಾರೆ ಎಲ್ಲರೂ ಪೋಣಿಸಿಬಿಟ್ಟು ಅದು ಬುಟ್ಟಿ ಒಳಗಡೆ ಹಾಕಿ ಮುಚ್ಚಿಡ್ತೀವಿ ಏನು ಬಾಡಿರೋಂಗಿಲ್ಲ ಚೆನ್ನಾಗಿರತ್ತೆ ಮನೆಯಲ್ಲಿ ವೆಜಿಟೇಬಲ್ಸ್ನ್ನೆಲ್ಲ ಮಾರ್ಕೆಟಿಗೆ ಕೊಟ್ಟುಬಂದ್ಮೇಲೆ ಇನ್ನುಳ್ದಿದವು ಏನು ಇರ್ತವೆ ಮನೇಲೇ ಇಟ್ಟಿರ್ತೀವಿ ಮನೆಯಲ್ಲಿ ಮಾರ್ತಿವಿ ಎಲ್ಲರೂ ಮನೆಗೆ ಬಂದು ವೆಜಿಟೇಬಲ್ಸ್ನ ತಗೊಂಡು ಹೋಗ್ತಾರೆ ತಗೊಂಡೋಗಿ ಮಾರ್ತೀವಿ ಏನು ಕೆಟ್ಟದ್ದನ್ನು ಅಷ್ಟು ಒಂದು ಎರಡು ಮೂರು ದಿನ ಆದಮೇಲೆ ಕೆಟ್ಟಿರ್ತಾವೆ ಅದನ್ನು ಸಪ್ರೇಟ್ ತೆಗೆದಾಕ್ತೀವಿ ಇನ್ನೂ ಜಾಸ್ತಿ ಜನ ಎಲ್ಲರೂ ಇಲ್ಲಿಯೇ ಬಂದು ವೆಜಿಟೇಬಲ್ಸ್ನ ತಗೊಂಡೋಗ್ತಾರೆ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಟೊಮೆಟೆ ಹಣ್ಣು ಹೀರೇಕಾಯಿ ಚೌಳಿಕಾಯಿ ಆಗಿರ್ಬೋದು ಪ್ರತಿಯೊಂದು ವೆಜಿಟೇಬಲ್ಸ್ನ ಮನೆಯಲ್ಲಿ ಮಾರ್ತೀವಿ ಟೊಮೆಟ ಹಣ್ಣ ಜಾಸ್ತಿ ಬೆಳ್ಸಿದೀವಿ ಮತ್ತು ಹತ್ತಿನೂ ಜಾಸ್ತಿ ಬೆಳ್ಸಿದೀವಿ ನಮ್ಮ ಹೊಲ್ದಲ್ಲಿ ಅವುನ್ನ ಅವುಕ್ಕೆ ಬಿಟ್ಟು ಮಾರ್ಕೆಟಿಗೆ ಹಾಕಿ ಬರ್ತೀವಿ ವೆಜಿಟೇಬಲ್ಸ್ನೆಲ್ಲ ನಾವು ಅಲ್ಲಿಂದ ತಗೊಂಡು ಬಂದುಬಿಟ್ಟು ಮನೆಯಲ್ಲಿ ಅವುನ್ನ ಮಾರ್ತೀವಿ ಎಲ್ಲೂ ಹೊರ್ಗಡೆ ಹೋಗೋದಿಲ್ಲ ಸೋಮವಾರ ಒಮ್ಮೆ ಸಂತೆ ಮಾರ್ಕೆಟಿಗೆ ಹೋಗ್ಬಿಟ್ಟು ನಾವು ಮಾರ್ತೀವಲ್ಲಿ ಚೆನ್ನಾಗ್ ವ್ಯಾಪಾರ ಆಗುತ್ತೆ ಟೊಮಾಟೋ ಟೊಮೆಟೊ ತುಂಬಾ ರೇಟ್ ಜಾಸ್ತಿಯಾಗಿದೆ ಅವುನ್ನ ವೇಸ್ಟ್ ಮಾಡೋಂಗಿಲ್ಲ ಫ್ರಿಜ್ನಾಗ ಇಟ್ಟಿರ್ತೀವಿ ಮತ್ತು ನಾಳೆ ಮರುದಿನ ತೆಗೆದಿಟ್ಟು ಮಾರ್ತೀವಿ ಎಲ್ಲ ವೆಜಿಟೇಬಲ್ಸು ಅಷ್ಟೇ ಅದನ್ನು ಅಂತಾನೂ ಅಲ್ಲ ಆದರೆ ಟೊಮೆಟೊ ಒಂದು ಸ್ವಲ್ಪ ರೇಟ್ ಜಾಸ್ತಿ ಇದೆ ಅದನ್ನು ಫ್ರಿಜ್ಜಲ್ಲಿ ಇಟ್ಟು ಕೊಡ್ತೀವಿ ಏನು ಕೆಟ್ಟಿರೋಂಗಿಲ್ಲ ಕೆಡದೇ ಇರೋಥರ ನೋಡ್ಕೋತೀವಿ ಹೂವು ಹೂವುನ್ನ ಬೆಳೆಸ್ತೀವಿ ರೋಸ್ ಆಗಿರ್ಬೋದು ದಾಸವಾಳದ ಹೂವು ಆಗಿರ್ಬೋದು ಮತ್ತು ಇದು ಮಲ್ಲಿಗೆ ಹೂವು ಕನಕಾಂಬ್ರಿ ಹೂವು ಪ್ರತಿಯೊಂದು ಹೂವು ಬೆಳೇಸ್ತೀವಿ ಬೆಳೆಸ್ಬಿಟ್ಟು ಅವನ್ನ ಕಿತ್ತು ಹೂವು ಕಟ್ಟಿ ಮಾರ್ತೀವಿ ತುಂಬ ಚೆನ್ನಾಗಿ ಬಿಡ್ತಾವೆ ಹೂವುನ್ನ ಡೈಲಿ ಅದಕ್ಕೆ ನೀರು ಹಾಕೊಂತಾನೆ ಇರಬೇಕು ಕಸ ಕಡ್ಡಿ ಏನಿರುತ್ತೆ ಅದನ್ನು ತೆಗೆದಾಕ್ಬೇಕು ತುಂಬ ಚೆನ್ನಾಗ್ ಬಂದಿದೆ ಹೂವುಗಳೆಲ್ಲ ಹಾಗೆ ಕಾಪಾಡ್ಕೊಂಡು ಬಂದರೆ ತುಂಬ ಚೆನ್ನಾಗಿ ಹೂವು ಕೊಡ್ತಾವೆ ಯಾವುದೇ ಗಿಡಾನೂ ಅಥವಾ ಅವುನ್ನ ಕೇರ್ ಮಾಡಬೇಕು ಸಣ್ಣ ಮಕ್ಳನ್ನು ಹೇಗ್ ಬೆಳೆಸ್ತೀವಿ ಅದೇ ರೀತಿನೇ ಅವುನ್ನ ಚೆನ್ನಾಗ್ ನೋಡಿಕೊಳ್ಬೇಕು ಅವು ನಮಗೆ ವಾಪಸು ತುಂಬ ಚೆನ್ನಾಗಿ ನಾವು ಹೇಗ್ ಬೆಳೆಸ್ತೀವಿ ಅದೇ ರೀತಿ ಅವು ನಮ್ಮ ಬೆಳೀತಾವು ತುಂಬ ಚೆನ್ನಾಗಿ ಹಣ್ಣು ಆಗಿರ್ಬೋದು ತರಕಾರಿ ಆಗಿರ್ಬೋದು ಹೂವುಗಳೇ ಆಗಿರ್ಬೋದು ತುಂಬ ಚೆನ್ನಾಗಿ ಬರ್ತಾವು ನಾವು ಹೇಗ್ ನೋಡ್ಕೋತೀವಿ ಅದೇ ರೀತಿ ಗಿಡ ಮರಗಳನ್ನ ಜಾಸ್ತಿ ಬೆಳೆಸಿದರೆ ನಮಗೆ ಆಕ್ಸಿಜನ್ ಸಿಗುತ್ತೆ ತಣ್ಣನೆ ಗಾಳಿ ಸಿಗುತ್ತೆ ಸೀತಾಫಲ ಮನೆಯಲ್ಲಿ ಸೀತಾಫಲ ತುಂಬ ಚೆನ್ನಾಗ್ ಬೆಳೀತಾವು ಹೂವುಗಳ್ ಬೆಳೆಸೋದ್ರಿಂದ ನಮಗೆ ತುಂಬ ಒಳ್ಳೆಯದು ಅದು ಮನೆಯಲ್ಲಿ ಹೂವು ಮಲ್ಲಿಗೆ ಹೂವು ಬೆಳೆಸ್ತೀವಲ್ಲ ನಮಗೆ ಬರೀ ಅದೇ ಘಮನೇ ಸಿಗ್ತಿರುತ್ತೆ ಅದರದ್ದೇ ವಾಸನೆ ಅದಕ್ಕೆ ಕೆಮ್ಮಣ್ಣು ಹಾಕಿ ಬೆಳೆಸ್ತಾರೆ ಹೂವು ಅಂದರೆ ಮನೆಯಲ್ಲಿ ಎಲ್ಲರಿಗು ಇಷ್ಟ ಹೂವನ್ನು ಚೆನ್ನಾಗ್ ಬೆಳೆಸ್ತೀವಿ ಅದನ್ನು ಮಾರ್ತೀವಿ ವ್ಯಾಪಾರನೂ ಚೆನ್ನಾಗಾಗುತ್ತೆ ಅಪ್ಪ ಅಮ್ಮ ಡೈಲಿ ಅದಕ್ಕೆ ನೀರಾಕಿ ಬೆಳೆಸ್ತಾರೆ ತುಂಬ ಚೆನ್ನಾಗ್ ನೋಡ್ಕೊತಾರೆ ಹಾಗಾಗಿ ಚೆನ್ನಾಗ್ ಹೂವು ಬಿಡ್ತಾವು ನಮ್ಮಮನೆಯಲ್ಲಿ ದಿನ ಅದ್ರದ್ದೇ ವ್ಯಾಪಾರ ಅದರಿಂದನೇ ನಾವು ಇಷ್ಟೊಂದು ಚೆನ್ನಾಗಿರೋದು ನಮ್ಮದು ಒಂದು ಗಾರ್ಡನ್ ಟೈಪಿದೆ ಗಾರ್ಡನ್ ಮಾಡಿದೀವಿ ನಾವು ಅದರಲ್ಲಿ ಎಲ್ಲ ಥರದ್ದು ಹೂವು ಇರುತ್ತೆ ರೋಸು ಪ್ರತಿಯೊಂದು ನಮಗೆ ಯಾವ ಯಾವ್ದು ಬೇಕು ಆ ಥರದ್ ಹೂವು ಎಲ್ಲ ಸಿಗುತ್ತೆ ಮತ್ತು ನಾವು ಒಂದು ಅಂಗಡಿ ಮಾಡಿದೀವಿ ಅದರಲ್ಲಿ ಎಲ್ಲ ಗಿಡಾನೂ ರೋಸ್ ಗಿಡ ಆಗಿರ್ಬೋದು ವೈಟ್ ರೋಸು ಎಲ್ಲೋ ರೋಸು ರೆಡ್ ರೋಸು ಪಿಂಕ್ ರೋಸು ಪ್ರತೀ ಒಂದು ಗಿಡಾನೂ ಪಾಟ್ನಾಗ ಪಾಟ್ ಟೈಪ್ ಮಾಡಿ ಅದರಲ್ಲಿ ಬೆಳ್ಸಿದೀವಿ ಎಲ್ಲರೂ ಜನರು ಬಂದು ತಗೊಂಡೋಗ್ತಾರೆ ಅದನ್ನು ಶೋಕೇಶಲ್ಲಿ ಇಡ್ತಾರೆ ಮನೆಯಲ್ಲಿ ತಗೊಂಡೋಗಿ ಮಾರ್ತೀವಿ ನಾವು ಮಲ್ಲಿಗೆ ಹೂವು ಗಿಡಾನೂ ಇದೆ ಹಣ್ಣಿನ ಗಿಡಾನೂ ಮಾರ್ತೀವಿ ಅವುಗಳ್ ಬೀಜಾನೂ ಮಾರ್ತೀವಿ ತಗೊಂಡೋಗ್ತಾರೆ ಅದು ತುಂಬ ಚೆನ್ನಾಗಿ ವ್ಯಾಪ್ ವ್ಯಾಪಾರ ಆಗುತ್ತೆ ತುಂಬ ಚೆನ್ನಾಗಿ ನಮ್ದೊಂದು ಶಾಪ್ ಮಾಡಿದೀವಿ ಅಲ್ಲಿ ತುಂಬಾ ಎಲ್ಲ ವೆಜಿಟೇಬಲ್ಸ್ ಬೀಜ ಆಗಿರ್ಬೋದು ಹೂವಿನ ಬೀಜ ಆಗಿರ್ಬೋದು ಫ್ರೂಟ್ಸ್ ಬೀಜ ಆಗಿರ್ಬೋದು ಆ್ಯಪಲ್ ಆಗಿರ್ಬೋದು ಪ್ರತಿಯೊಂದು ವೆಜಿಟೇಬಲ್ಸು ಫ್ರೂಟ್ಸು ಫ್ಲವರ್ಸಿನ ಬೀಜ ಪ್ರತಿಯೊಂದನ್ನು ಮಾರ್ತೀವಿ ಪ್ರತಿಯೊಂದನ್ನು ನಮ್ಮ ಅಂಗಡಿಯಲ್ಲಿ ಸಿಗುತ್ತೆ ಪಾ ಪಾ ಒಂದು ಪಾಟ್ ಟೈಪು ಒಳಗಡೆ ಮಾಡಿಬಿಟ್ಟು ಬೀಜ ಹಾಕಿ ಸ್ವಲ್ಪ ಬೆಳೆಸ್ತೀವಿ ಅದು ಇನ್ನೇನು ಮೊಗ್ಗು ಬರುತ್ತೆ ಅದನ್ನು ಆ ಆ ಪಾಟ್ನ ತಗೊಂಡೋಗ್ಬಿಟ್ಟು ಅಂಗಡಿಯಲ್ ಇಡ್ತೀವಿ ಅವಾಗ ಜನರು ತಗೊತಾರೆ ಅವುನ್ನ ಅದು ಸ್ಟಾರ್ಟಿಂಗ್ ಅದೊಂದು ಅವು ಪಾಟ್ನಾಗ ಏನು ಇಟ್ಟು ಬೆಳ್ಸಿರ್ತೀವಿ ಅವುನ್ನ ಮನೆಯಲ್ಲಿಟ್ಟೆ ಚೆನ್ನಾಗ್ ನೋಡ್ಕೊಂಡು ಬೆಳೆಸಿರ್ತೀವಿ ಅದು ಹೂವಿನ್ ಮೊಗ್ಗು ಏನು ಬಿಡುತ್ತೆ ನೋಡು ಅವಾಗ ತಗೊಂಡೋಗ್ಬಿಟ್ಟು ಅಂಗಡಿಯಲ್ಲಿಟ್ಟಿರ್ತಿವಿ ನಾವು ಅವಾಗ ಜನ್ರಿಗೆ ಅವುನ್ನ ಮಾರೋಕ್ ಕೊಡ್ತೀವಿ ಅಲ್ಲಿವರೆಗೂ ಅವುನ್ನ ಅಷ್ಟು ನಮ್ಮಮನೆಯಲ್ಲೆ ಬೆಳೆಸ್ತೀವಿ ಅದ್ರ ಬೀಜ ಕೂಡಾನೂ ಸಿಗುತ್ತೆ ಜನರು ಬೀಜ ಬೇಕು ನಮಗೆ ಈ ಪಾಟ್ ಬೇಡ ನೀವು ಬೆಳೆಸಿದ್ ಬೇಡ ಅಂತಾನೂ ಹೇಳ್ತಾರೆ ಹ್ಞೂ ಸರಿ ಅದನ್ನು ನಾವು ಕೊಡ್ತೀವಿ ವೆಜಿಟೇಬಲ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೊಡ್ತೀವಿ ಸಣ್ಣ ಹುಡುಗರು ಸಣ್ಣ ಹುಡುಗರಿಗೆ ಗಿಡ ಬೆಳೆಸೋದಂದ್ರೆ ತುಂಬ ಇಷ್ಟ ದೊಡ್ಡವ್ರಿಗೆ ವಯಸ್ಸಾದವ್ರಿಗೂ ಕೂಡ ಗಿಡ ಬೆಳೆಸೋದಂದ್ರೆ ತುಂಬ ಇಷ್ಟ ಅವರು ಕೂಡಾನೂ ಬಂದು ತಗೊಂಡೋಗ್ತಾರೆ ಗಿಡ ಬೆಳೆಸೋದ್ರಿಂದ ನಮಗೆ ನನಗಂತೂ ತುಂಬಾ ಇಷ್ಟ ಎಲ್ಲರಿಗೂ ಇಷ್ಟ ನನಗೆ ಅಂತಾನೂ ಅಲ್ಲ ಪ್ರತಿಯೊಬ್ಬರಿಗೂ ಗಿಡ ಬೆಳೆಸೋದಂದ್ರೆ ತುಂಬ ಇಷ್ಟ ಅದರೊಳ್ಗಡೆ ವಯಸ್ಸಾದವರಿಗೆ ಅಂದರೆ ತುಂಬಾ ಇಷ್ಟ ಕೇಳಿ ನಮ್ಮಅಜ್ಜಿಗೂ ತುಂಬಾ ಇಷ್ಟ ಗಿಡ ಬೆಳೆಸೋದಂದ್ರೆ ಅವುನ್ನ ಸಣ್ಣಮಕ್ಳ ಥರ ನೋಡಿಕೊಂಡು ಸ್ಟಾರ್ಟಿಂಗು ಬೆಳೆಸಿರ್ತಾರೆ ನಾನು ಅವರಿಂದಾನೇ ಇದನ್ನೆಲ್ಲ ಕಲಿತಿದ್ದು ಗಿಡ ಬೆಳೆಸೋದಾಯ್ತು ಅವುನ್ನ ಪ್ರತಿಯೊಂದೂನೂ ನಮ್ಮಅಜ್ಜಿ ಇಂದಾನೇ ನಾನು ಕಲಿತಿದ್ದು ಗಿಡ ಬೆಳೆಸೋದು ಅದುನ್ನ ನೀರಾಕೋದು ಅದು ಸೈಡೆಲ್ಲ ಕಸ ತೆಗಿಬೇಕು ಅನ್ನೋದನ್ನೆಲ್ಲ ನಮ್ಮಅಜ್ಜಿನೇ ಹೇಳ್ಕೊಟ್ಟಿದ್ದು ಹೇಳ್ಕೊಡ್ತಾರೆ ಅದ್ರದ್ದು ಸ್ಟಾರ್ಟಿಂಗ್ ಮನೆಯಲ್ಲಿ ಅಜ್ಜಿ ಬೀಜ ತೊಗೊಂಡು ಬಂದಿದ್ದರು ಸೀತಾಫಲ ಬೀಜ ತಗೊಂಡು ಬಂದಿದ್ದರು ಸೀತಾಫತಲು ಮತ್ತು ಚಿಕ್ಕ ಚಿಕ್ಕು ಇವೆರಡು ಸ್ಟಾರ್ಟಿಂಗ್ ನಮ್ಮೆಮನೆಯಲ್ ಬೀಜ ತಗೊಂಡ್ ಬಂದಿದ್ದರು ಫಸ್ಟ್ ಸ್ಟಾರ್ಟಿಂಗ್ ಬೆಳೆಸಿದ್ರು ಹಾಕಿ ಆಮೇಲೆ ಚಿಗುರ್ತಾ ಚಿಗುರ್ತಾ ಬರುತ್ತೆ ಅದನ್ನು ನೋಡೋಕೆ ತುಂಬಾ ಖುಷಿಯಾಗುತ್ತೆ ಬೆಳೀತಾ ಬೆಳೀತಾ ಇವಾಗ ತುಂಬಾ ದೊಡ್ಡದಾಗಿದೆ ಹಣ್ಣನ್ನು ಬಿಟ್ಕೊಡ್ತಾ ಹಣ್ಣು ಬಿಡ್ತಾ ಇದ್ದವು ಅದ್ರೊಳಗಿಂದು ತಿಂದಿದೀವಿ ತುಂಬ ಸಿಹಿಯಾಗಿರುತ್ತೆ ಸ್ವೀಟಾಗಿರುತ್ತೆ ಚೆನ್ನಾಗಿರುತ್ತೆ ಅದರಿಂದ ಖುಷಿ ಸಿಗುತ್ತೆ ನಾವು ಬೆಳೆಸೋದ್ರಿಂದ ಗಿಡವನ್ನು ಬೆಳೆಸಬೇಕು ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ನಮ್ಗೆ ತುಂಬ ಖುಷಿ ಸಿಗುತ್ತೆ